ಪ್ರಾಚೀನ ಕಾಲದಿಂದಲೂ ಕ್ರೀಡೆಗಳಿಗೆ ತನ್ನದೇ ಆದ ಪ್ರಾವೀಣ್ಯತೆ ಇದೆ ಇಲ್ಲಿ ಕ್ರೀಡೆಗಳು ಒಂದು ವಿಧವಾದ ಮಾನಸಿಕ ನೆಮ್ಮದಿಯನ್ನು ಕೊಡುವಂತಹ ವಿಷಯದಲ್ಲಿ ಮುಂದೆ ಇದ್ದಾವೆ ಆದ್ದರಿಂದ ಕ್ರೀಡೆಗಳಿಂದ ಹಲವಾರು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೀವನವನ್ನು ಸುಧಾರಿಸುವ ಗುಣಮಟ್ಟಕ್ಕೆ ಸಂಬಂಧಪಡುತ್ತೆ ಹಲವಾರು ರೀತಿಯ ಪ್ರಭಾವವನ್ನು ಬೀರುತ್ತಾ ಬಂದಿವೆ ಅದು ಹೇಗೆಂದರೆ ನಾವು ಕ್ರೀಡೆಗಳನ್ನು ಆಡೋದ್ರಿಂದ ನಮಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ಅದರಿಂದ ದೈಹಿಕ ವ್ಯಾಯಾಮ ಆಗುತ್ತೆ ಅದರಿಂದ ಈ ಕ್ರೀಡೆಗಳಿಂದ ನಮಗೆ ಒಂದು ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳಲು ಅನುಕೂಲವಾಗುತ್ತೆ ಯಾವುದೇ ಒಂದು ಕ್ರೀಡೆಯನ್ನು ನಾವು ಕರೆಕ್ಟಾಗಿ ಕಲಿತುಕೊಂಡ್ರೆ ಅದರಿಂದ ನಾವು ದುಡ್ಡನ್ನು ಸಹ ಗಳಿಸಬಹುದು ಹಣವನ್ನು ಸಹ ಸಂಪಾದನೆ ಮಾಡಿಸಿ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಬಹುದು ಆದ್ದರಿಂದ ಕ್ರೀಡೆಗಳು ಇತ್ತೀಚಿನ ದಿನಗಳಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ಬೀರುತ್ತಾ ಬಂದಿವೆ ಈ ರೀತಿಯಾಗಿ ಕ್ರೀಡೆಗಳು ಒಂದಲ್ಲ ಒಂದು ರೀತಿಯಾಗಿ ಮನುಷ್ಯನಿಗೆ ಬೇಕಾಗುವಂತಹ ಸಾಮಗ್ರಿಗಳೆಂದೇ ಹೇಳಬೋದು